ಹಲೋ ಬನ್ನಿ ಕುತ್ಕೊಳಿ ಬನ್ನಿ ಒಳಗೆ ಹೌದಾ ಮ್ಯಾಮ್ ಹಾಂ ಈ ಹಬ್ಬ ಗಣೇಶ ಹಬ್ಬಕ್ಕಂತಲೇ ಹೊಸ ಹೊಸ ಥರ ಮಾಡೆಲ್ ತರಿಸಿದ್ದೀವಿ ನಿಮಗೆ ಯಾವ ಥರ ಡಿಸೈನ್ ಬೇಕು ಮತ್ತು ಯಾವ ಥರ ಕಲರ್ ಬೇಕು ನೋಡಿ ನೀಲಿ ಕಲರ್ದು ಒಂದೇ ಪೀಸ್ ಇದೆ ನಾಲ್ಕು ಪೀಸ್ ಇಲ್ಲ ಒಂದೇ ಕಲರ್ ಇದೆ ಬೇರೆ ಬೇರೆ ಕಲರ್ ಇದೆ ಆದರೆ ಒಂದು ಕೇಸರಿ ಕಲರಲ್ಲಿ ಇದೆ ಇನ್ನೊಂದು ವೈಟ್ ಕಲರಲ್ಲಿ ಇದೆ ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ಇದೆ

ಹಾಂ ಇದರಲ್ಲಿ ಗಣೇಶನದು ಕೂಡ ಫೇಸ್ ಬಂದಿದೆ ಅದರಲ್ಲಿ ಹಾಂ ನೋಡಿ ನಿಮಗೆ ಈ ಥರ ಡಿಸೈನ್ ಇಷ್ಟ ಆಗುತ್ತಾ ಇಲ್ಲಾಂದರೆ ಫುಲ್ಲು ಸಾದಾ ಇರೋದು ಇಷ್ಟ ಆಗುತ್ತಾ ಹಾಂ ಇಲ್ಲಾಂದರೆ ಫುಲ್ಲು ವರ್ಕ್ ಮಾಡಿರೋದು ಬೇಕಾಗುತ್ತಾ ಹಾಂ ಹ್ಞೂ ಹಾಂ ಇದು ಇದೆ ಗಣೇಶನದು ಮೂರ್ತಿ ಇದೆ ಮುಖ ಬಂದಿದೆ ಗಣೇಶನದು ಹಾಂ ಕೇಸರಿ ಬಣ್ಣದಲ್ಲಿ ನಾಲ್ಕು ಪೀಸ್ ಬ ಇದೆ ನೀವವಾಗ್ಲೇ ನೀಲಿ ಕಲರ್ ಹೇಳಿದ್ದಿರಲ್ಲ ಅದರಲ್ಲಿ ನಾಲ್ಕು ಪೀಸ್ ಇಲ್ಲ ಇದರಲ್ಲಿ ನಾಲ್ಕು ಪೀಸ್ ಬಂದಿದೆ ಮತ್ತು ಇದರ ಅಮೌಂಟ್ ಬ ಒಂದಕ್ಕೆ ಇದು ಗೆಟ್ ಒನ್ ಫ್ರೀ ಇದೆ ಎರಡು ತಗೊಂಡ್ರೆ ಒಂದು ಫ್ರೀ ಇರುತ್ತೆ ಹ್ಞೂ ಇದು ಐದು ಸಾವಿರ ಬೀಳುತ್ತೆ ಒಂದಕ್ಕೆ ಹ್ಞೂ ಆದರೆ ಗಣೇಶನದು ಮೂರ್ತಿ ಕೂಡ ಹೊಸ ಮೊಡೆಲ್ ಇದೆ ಹಬ್ಬಕ್ಕಂತಲೇ ನಾವು ತರಿಸಿದ್ದೀವಿ ಇದನ್ನು ಹಾಂ ಮತ್ತೆ ಏನಾ ಮತ್ತೇನೂ ಬೇಡವಾ ಹಾಂ ಇದರಲ್ಲಿ ಎಕ್ಸ್ಚೇಂಜ್ ಕೂಡ ಇದೆ ನಿಮಗೆ ಅಂದರೆ ಏನಾದರೂ ಆಗಿಲ್ಲ ಅಂದಾಗ ವಾಪಸು ನೀವು ತಗೊಂಬರ್ಬೋದು

ಅಷ್ಟೇನಾ ಮತ್ತೇನಾದ್ರು ಬೇಡವಾ ಹಾಂ ಅಲ್ಲಿ ಅಮೌಂಟ್ ಕೊಟ್ಟು ನೀವು ಬಟ್ಟೆಯನ್ನ ಇಸ್ಕೊಂಡು ಹೋಗಿ ಆಂ ಥ್ಯಾಂಕ್ಸ್